ನಾನು ಅಮೆಝಾನ್ನಲ್ಲಿ ಒಂದು ಚಾರ್ಜರನ್ನು ಬುಕ್ ಮಾಡಿದ್ದೆ ಅದು ಫಶ್ಟು ಚೆನ್ನಾಗೆ ಚಾರ್ಜ್ ಆಗ್ತಿತ್ತು ಇವಾಗ ಅದು ಫುಲ್ಲೂ ಬಿಸಿ ಬಂದುಬಿಡ್ತಿದೆ ಮತ್ತು ಚಾರ್ಜೂ ಬೇಗ ಬೇಗ ಆಗ್ತಿಲ್ಲ ಜಾಸ್ತಿ ಸ್ಲೋಗೆ ಆಗ್ತಿದೆ ಒಂದು ಗಂಟೆ ಎರಡು ಗಂಟೆ ಟೈಮ್ ತಗೊಂಡು ಚಾರ್ಜ್ ಆಗ್ತಿದೆ ಮತ್ತು ಅದು ಜಾಸ್ತಿ ಹೊಗೆ ಬೆ ಎಲ್ಲ ಬಂದುಬಿಡ್ತಿದೆ ಅದಕ್ಕೆ ಅದಕ್ಕೆ ಅದು ಗೆ ಜಾಸ್ತಿ ಅಮೌಂಟು ಕೊಟ್ಟು ಚೆನ್ನಾಗಿರೋ ಕಂಪನಿ ಚಾರ್ಜರನ್ನು ತಗೊಬೇಕು ಮಾಮುಲಿ ಲೋಕಲ್ ಚಾರ್ಜರ್ಸ್ ಎಲ್ಲ ತಗೊಂಡರೆ ಫೋನ್ಸ್ ಹೊರ್ಟೋಗ್ತವೆ ಮತ್ತು ಚಾರ್ಜರೆಲ್ಲಾ ಬೇಗ ಚಾರ್ಜರ್ ಪಿನ್ಸ್ ಎಲ್ಲ ಬೇಗ ಹೊರ್ಟೋಗ್ತವೆ ಅದು ಚಾರ್ಜರೂ ಅದು ಕನೆಕ್ಟು ಆಗಿ ಡಿಸ್ಕನೆಕ್ಟಾಗಿ ಹೋಗ್ತಿದೆ ಎರಡು ಅವರ್ ಎರಡು ಗಂಟೆ ಹೊತ್ತು ಚಾರ್ಜ್ ಹಾಕದ್ರು ಅದೂ ಒನ್ ಅವರ್ ಯೂಸ್ ಮಾಡಷ್ಟೊತ್ಗೆ ಫೋನೂ ಚಾ ಲೋ ಬ್ಯಾಟ್ರಿ ಬಂದುಬಿಡ್ತಾಯಿದೆ ಆಂ